ಹಾಂ ಹಲೋ ನಾನೆ ಪೇಶೆಂಟ್ ಇದ್ದೀನಿ ರೀ ಹಾಂ ಹೌದು ಹಾಂ ಹಾಂ ಮತ್ತೆ ಸ್ವಲ್ಪ ತೋರ್ಸ್ಕೊಂಬಕೆ ಹೋಗಿದ್ದಲ್ಲ ರೀ ನೀವು ಬಂದು ಬಂದು ಅವಗವಾಗ ನೋಡಿದ್ರಲ್ಲ ರೀ ಪುನಃ ಹಿಡಿದೆ ರಿ ಗೊತ್ತಾತು ಬಿಡಿ ರಿ ಹಾಂ ರೀ ಅದಕ್ಕೆ ಮತ್ತೆ ಇಲ್ಲ ರೀ ಅದು ಅಂದ್ರೆ ಸಮಸ್ಯೆ ಸ್ವಲ್ಪ ಇದು ರೀ ಹಾಗೆ ಮತ್ತೆ ಅವಗವಾಗ ತೋರ್ಸಿ ಹೋಗಿದ್ದಾ ಅದುಕ್ಕೆ ಮತ್ತೆ ಏನು ಕೇಳಬೇಕು ಏನು ಬಿಡಬೇಕು ಅಂತ ಪತ್ತೆ ಮಾಡಕೆ ಹೇಳಿರಿ ಎಷ್ಟು ದಿವಸ ಅದಿಕ್ಕೆ ಮತ್ತೆ ನಿಮ್ಗೆ ಕೇಳಿದ್ದು ಹಾಂ

ಹೌದು ಹೌದು ಸ್ವಲ್ಪ ಹ್ಞೂ ಹ್ಞೂ ಹೌದು ರೀ ಆಯ್ತು ಆಯ್ತು ರೀ ಹಾಂ ಅದಕ್ಕೆ ಕೇಳಿದ್ದು ಏನು ತಿನ್ನಬೇಕು ಹ್ಞೂ ಅದಕ್ಕೆ ಮತ್ತೆ ಏನು ತಿನ್ನಬೇಕು ಏನೆಲ್ಲ ಪತ್ತೆ ಮಾಡ್ಬೇಕು ಏನಾನು ಅಂತೇಳಿ ನಿಮ್ಗ್ ಕೇಳ್ತಾ ಇದೀನಿ ರೀ ಹ್ಞೂ ಹಾಂ ಹಾಂ ಹೌದು ಹೌದು ಹೌದು ಹಾಂ

ಆಯ್ತು ಆಯಿತು

ಹಾಂ ರೀ ಹಾಂ ಹ್ಞೂ ಆಯ್ತು ಆಯ್ತು ಹಾಂ ರೀ ಹ್ಞೂ ಆಯ್ತು ಹಾಂ ರೀ ಹ್ಞೂ

ಆಯ್ತು ಆಯ್ತು ಆಯ್ತು ಆಯಿತು ರೀ ಹಾಂ ರೀ ಅಲ್ಲ ಮತ್ತೆ ಏನು ಇಲ್ಲ ರೀ ಅದರ ಸಲುವಾಗಿ ಕೇಳಿದ್ದು ಮತ್ತೆ ಏನು ಪತ್ತೆ ಮಾಡ್ಬೇಕಾ ಏನು ಮಾಡ್ಬೇಕು ಅಂತ ಹೇಳಿ ಅದೇ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಹ್ಞೂ ಅಲ್ಲ ಮತ್ತೆ ಬರ್ಬೇಕಾ ಏನು ರೀ ಹಾಸ್ಪೆಟ್ಲು ಕಡೆ

ಹಾಂ ರೀ ಹ್ಞೂ

ಆಯ್ತು ರೀ ಹಾಂ ರೀ ಹೌದು ಆಯ್ತು ಆಯ್ತು ರೀ ಹಾಂ ರೀ

ಆಯ್ತು ಆಯ್ತು ಆಯ್ತು

ಆಯ್ತು ಆಯ್ತು ಹಾಂ ರೀ ಹ್ಞೂ ಆಯ್ತು ಓಕೆ ಹಾಂ

ಹಾಂ ರೀ ಚೆನ್ನಾಗಿದ್ದಾರೆ ಎಲ್ಲ ಸರಿ ಓಕೆ ಆಯಿತು ಆಯ್ತು ಹಾಂ